ಸಾಮಾನ್ಯವಾಗಿ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಹೆಚ್ಚಾಗಿ ಮಾತನಾಡಲು ಬಳಸುವ ಭಾಷೆ ನಮ್ಮ ಮಾತೃಭಾಷೆ ತುಳು ಮನೆಯವರನ್ನು ಹೊರತುಪಡಿಸಿದರೆ ವ್ಯವಹಾರಕ್ಕೆ ಹೆಚ್ಚಾಗಿ ಬಳಸುವುದು ಕನ್ನಡ ಭಾಷೆಯನ್ನೇ ನಾನು ಗಮನಿಸಿದ ಹಾಗೆ ಕನ್ನಡ ಭಾಷೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಇನ್ನು ಹೊಸಬರಿಗೆ ಕಲಿಸಲು ತುಸು ಕಷ್ಟ ಎನಿಸಿದರೂ ಕಾಲಕ್ರಮೇಣದಲ್ಲಿ ಕನ್ನಡಾನೂ ಕಲಿಸಬಹುದು ಭಾಷೆಯನ್ನು ತಗೆದುಕೊಳ್ಳುವುದಾದರೆ ಪ್ರತಿ ಮೈಲಿಗೂ ಒಂದೊಂದು ರೀತಿಯ ಭಾಷೆಯನ್ನು ಬಳಸುವವರಿದ್ದಾರೆ ತುಳು ಕೊಂಕಣಿ ಮರಾಠಿ ಹೀಗೆ ಹಲವಾರು ಭಾಷೆಗಳಿವೆ ತುಳುವಿನಲ್ಲೇ ಮಂಗ್ಳೂರು ತುಳು ಉಡುಪಿ ತುಳು ಹೀಗೆ ಅನೇಕ ಪ್ರಕಾರವಿದೆ ಇನ್ನು ಜಾತಿಯನ್ನು ಆಧರಿಸಿದರೆ ಹವ್ಯಕ ತುಳು ಎನ್ನುವ ಬಗೆಯೂ ಕೂಡ ಇದೆ ಇನ್ನು ಕನ್ನಡ ಭಾಷೆಯು ಬೇರೆ ಪ್ರಾಂತ್ಯ ಉಪಭಾಷೆ ಹೋಲಿಸಿದರೆ ತುಂಬ ಭಿನ್ನವಾಗಿದೆ ಹೀಗೆ ನೋಡುತ್ತಾ ಹೋದರೆ ಕನ್ನಡ ಬಳಕೆ ಅಪಾರವಾಗಿದೆ ಕುವೆಂಪು ದ ರಾ ಬೇಂದ್ರೆ ಜಿ ಎಸ್ ಶಿವರುದ್ರಪ್ಪ ಹೀಗೆ ಅನೇಕರು ಕನ್ನಡ ಸಾಹಿತಿ ಅನೇಕ ಕೊಡುಗೆ ಕೊಟ್ಟಿದ್ದಾರೆ ಹಾಗೂ ಕನ್ನಡ ಬೆಳವಣಿಗೆ ಸಹಕರಿಸಿದ್ದಾರೆ ಆದರೆ ಪ್ರಾಂತ್ಯ ಉಪಭಾಷೆಗಳಲ್ಲಿ ಇಂಥ ಬೆಳವಣಿಗೆ ತುಂಬ ಕೆಳಮಟ್ಟದಲ್ಲಿವೆ ಕನ್ನಡ ಭಾಷೆಯನ್ನು ರಾಜ್ಯದ ಎಲ್ಲೆಡೆ ಸರಸವಾಗಿ ಬಳಸುತ್ತಾರೆ ಆದರೆ ಬೇರೆ ಅನ್ಯ ಉಪಭಾಷೆಗಳನ್ನು ಬರಿ ಪ್ರಾಂತ್ಯ ಇಲ್ಲವೆ ಅತ್ತ ಕೇವಲ ಆ ಪ್ರದೇಶಗಳಲ್ಲಿ ಬಳಸುತ್ತಾರೆ ಹಾಗೆ ಕನ್ನಡ ಭಾಷೆಗೆ ತನ್ನದೇ ಆದ ಲಿಪಿ ಕೂಡ ಇದೆ ಆದರೆ ಇತರ ಉಪಭಾಷೆಗಳಿಗೆ ಲಿಪಿ ಕೂಡ ಇಲ್ಲ ಕನ್ನಡ ಭಾಷೆಯನ್ನು ಎಲ್ಲ ಸರ್ಕಾರಿ ಕಚೇರಿಗಳು ಬಳಸುತ್ತಾರೆ ಆದರೆ ಬೇರೆ ಭಾಷೆಗಳಲ್ಲಿ ಹಾಗಿಲ್ಲ ಇನ್ನು ಕನ್ನಡ ಸಿನಿಮಾ ಪ್ರಪಂಚ ಕೂಡ ಹಾಗೆ ಒಂದು ಸಿನಿಮಾ ಬಿಡುಗಡೆಯಾದರೆ ರಾಜ್ಯದೆಲ್ಲೆಡೆ ಎಲ್ಲ ಜನರು ಸಿನಿಮಾವನ್ನು ನೋಡುತ್ತಾರೆ ಆದರೆ ಉಪಭಾಷೆಯಲ್ಲಿ ಆ ಮಟ್ಟ ಬೆಳವಣಿಗೆ ಇನ್ನೂ ಆಗಿಲ್ಲ